ರಮೇಶಣ್ಣ ಚೆನ್ನಾಗಿದ್ದೀರಾ ಹೇಗಿದೆ ಹೌದು ಹೌದು ಹೌದು ತುಂಬ ದಿವಸ ಇಲ್ಲ ಟೂರ್ ಹೋಗಿದ್ದೆ ಬರೋಕ್ಕಾಗ್ಲಿಲ್ಲ ವ್ಯಾಪಾರ ಎಲ್ಲ ಹೇಗಿದೆ

ಏನು ಈ ಹೌದು ಅದು ಸಮಸ್ಯೆ ಆಗಿದೆ ಈಗ ಹೆಂಗಿದೆ ರಮೇಶಣ್ಣ ಅಂದರೆ ತರಕಾರಿ ಕೋ ಗ್ ದುಡ್ಡು ಕೊಟ್ಟು ಅಷ್ಟು ಇಷ್ಟೊಂದು ಬೆಲೆ ಜಾಸ್ತಿ ಆಗಿದೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋ ಬದಲು ಓಟ್ಲಲ್ಲಿ ಹೋಗ್ ತಿನ್ನೋದು ಮಟ್ಟಕ್ಕೆ ಸರಿಯೋ ಸೊ ಅಂತ ಆಗಿಬಿಟ್ಟಿದೆ ಈಗ ಹೌದು ಅದು ನಿಜ ಅದು ನಿಜವೇ ಅದು ನಿಜವೇ ನಿಮ್ಮ ಮಾತು ತಳ್ಳಕಾಗೋದಿಲ್ಲ ನಿಜವೇ ಸರಿ ಈಗ ನನಗೆ ಹೌದ್ ಹೌದು ಓಟ್ಲಲ್ಲಿ ಸೋಡಾ ಹಾಕ್ತರೆ ಸುಣ್ಣ ಹಾಕ್ತರೆ ಕೆಮಿಕಲ್ಸ್ ಹಾಕ್ತರೆ ಕಲ್ಲರ್ಸ್ ಹಾಕ್ತರೆ ಆರೋಗ್ಯವೂ ಹದಗೆಡ್ತದೆ ಒಟ್ಟು ಎಸ್ ಎಸ್ ಬಟ್ ಮನೆಯವ್ರು ಹೇಳ್ತರೆ ನಿಮ್ಮ ಅಂಗ್ಡೀಲಿ ಹೋದ್ರೆ ತಾಜಾ ತರಕಾರಿ ಇರ್ತದೆ ಫ್ರೆಶಾಗಿ ತಗಂಬತಾರೆ ಮಾರುಕಟ್ಟೆಯಿಂದ ಆವತ್ದು ಆವತ್ತು

ನಮ್ಮ ಹೌದು ನಮ್ಮ ಓಣೀಲೂ ನಿಮ್ಗೆ ಬಗ್ಗೆ ಒಳ್ಳೆಯ ಅಂಗ್ಡೀಲಿ ಒಳ್ಳೆಯ ಮಾತಿದೆ ನಿಮ್ಮ ತಂದೆ ಅವರ ಕಾಲದಿಂದ ಅಲ್ಲಿ ತರಕಾರಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಬಿಟ್ಟು ಏನು ರೇಟ್ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದ್ಯಲ್ಲ ಯಾಕೆ ನಿಮ್ದು ರೇಟು ತರ್ಕಾರಿಗಳದು

ಈಗ ಓಕೆ ಓಕೆ ನನಗೆ ಒಂದು ಕೆಜೀ ಟೊಮೋಟೊ ಬೀನ್ಸ್ ಒಂದು ಅರ್ಧ ಕೆಜೀ ಹಾಂ ಆಲೂಗಡ್ಡೆ ಒಂದು ಕೆಜಿ ಹಾಂ ಹೌದಾ ಹೌದ ಹಂಗಿದ್ರೆ ಬೆಂಡೆಕಾಯಿ ಒಂದು ಅರ್ಧ ಕೆಜಿ

ಹೌದು ಅದೊಂದು ಆಮೇಲೆ ಕ್ಯಾರೆಟ್ ಒಂದು ಅರ್ಧ ಕೆಜಿ ಬೇಕಾಗ್ತದೆ

ಸ್ವಲ್ಪ ಕಡ್ಮೆಯಾಗಿ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ನೀವು ರೇಟ್ ಸ್ವಲ್ಪ ಯಾಕೆಂದ್ರ್ ನೀವು ಒಪ್ಕೊತೀನಿ ಇಲ್ಲ ಬೇಕಾರೆ ನಮ್ದು ಏನಾಗಿದೆ ನಾವು ಬಡವ್ರು ಈಗ ಆವತ್ತು ಕೂಲಿ ಮಾಡಿ ಇವತ್ತು ಜೀವನ ಮಾಡುವಂಥವರು ಈಗ ಅದಕ್ಕೆ ನಂಗೆ ಸೊಲ್ಪ ಕಡಿಮೆ ಹಾಕ್ ಕೊಟ್ಟರೆ ಅನುಕೂಲ ಆಗುತ್ತೆ ಕಡಿಮೆ ಹಾಕ್ ಕೊಡಿ ಅಂತ ಹೇಳ್ತ ಇದ್ದೀನಿ

ಅದೂ ಸರಿಯೇ ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು

ಹೌದು ಸರಿ ಸರಿ ಸರಿ ರಮೇಶಣ್ಣ ಈಗ ಎಷ್ಟಾಯ್ತು ನೋಡಿ ಬಿಲ್ ಈಗ ಇಷ್ಟೂ ಐಟಮ್ದು ಬಿಲ್ ಎಷ್ಟಾಯ್ತು ನೋಡಿ ತೊಂಬತ್ತು ಹಾಂ ತೊಂಬತ್ತೈದು ರೂಪಾಯಿ ಆಯಿತಲ್ವಾ ಇಲ್ಲ ತೊಂಬತ್ತೈದು ಆಯಿತಾ ಒಂದು ಹ್ಞೂ ಅಷ್ಟು ಮಾಡಿ ಎಷ್ಟಾಯ್ತು ನೂರು ರೂಪಾಯಿ ಆಯಿತಲ್ವಾ ಇದನ್ನ ಒಂದು ಎಪ್ಪತ್ತ್ಗೆ ಹಾಕ್ಕೊಡಕ್ಕೆ ಆಗುತ್ತಾ ಬೇಡ ಆಯಿತು ಒಂದು ಎಂಬತ್ತ್ಗೆ ಹಾಕಿಕೊಡಿ ಸರ್ ಹೋಗಲಿ

ತೊಂಬತ್ತೈದಾ ಬೇಡ ಎಂಬತ್ತೈದು ಬೇಡ ಸರ್ ಈಗ ನಮಗೂ ನಿಮಗೂ ಯಾಕೆ ತೊಂಬತ್ತು ಎಂಬತ್ತೈದಾ ಎಂಬತ್ತಕ್ಕೆ ಹ್ಞೂ ಎಂಬತ್ತೈದಲ್ಲಿ ಆಯ್ತು ಎಂಬತ್ತೈದು ಆಮೇಲೆ ಎಂಬತ್ತೈದರಲ್ಲಿ ಒಂದು ಈಗ ನಾನು ಐವತ್ತು ರೂಪಾಯಿ ಕೊಡ್ತೀನಿ ಇನ್ನು ಮಿಕ್ಕಿದ್ದು ಸ್ವಲ್ಪ ನನಗೂ ಸಾಲ ಬೇಕು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ನಾನು ಐವತ್ತು ರೂಪಾಯಿ ಪೋನ್ಪೇ ಮಾಡ್ತೀನಿ ಆಮೇಲೆ ಮಿಕ್ಕಿದ್ದು ಮಿಕ್ಕಿದ್ದು ಬುಕ್ಕಲ್ಲಿ ಬುಕ್ಕಲ್ಲಿ ಬರ್ಕೊಳ್ಳಿ ಹಾಂ ನಂದು ಈ ತಿಂಗಳು ಎಂಡಿಂಗ್ಲಿ ದು ಅದು ಸಂಬಳ ಆದಮೇಲೆ ಹಾಂ ನಾ ಬಂದು ಇದು ಮಾಡ್ತೀನಿ ಹೌದು ಹೌದು ಹೌದು ಹೌದು ರಮೇಶಣ್ಣ ಹೌದು ರಮೇಶಣ್ಣ ಸರಿ ರಮೇಶಣ್ಣ ತುಂಬ ಧನ್ಯವಾದಗಳು ಐವತ್ತು ರೂಪಾಯಿ ಪೋನ್ಪೇ ಮಾಡ್ತೀನಿ ನಾ ಹುಡುಗ ಕಳ್ಸ್ಕೊಡ್ತೀನಿ ಐಟಮೆಲ್ಲ ಪಾರ್ಸಲ್ ಮಾಡಿ ಇಟ್ಟಿರಿ ಅವ ನಮ್ಮವ ಬಂದು ತಗೊಂಡು ಹೋಗ್ತನೆ ನೆಷ್ಟು ನಂಗೆ ಸಂಬಳ ಕ ಕೂಲಿ ಸಂಬಳ ಬಂದಾಗ ನಿಮಗೂ ಮಿಕ್ಕಿದ್ದು ನಾನು ಕೊಡ್ತೀನಿ ಸರಿ ರಮೇಶಣ್ಣ ನಮಸ್ಕಾರ